ಹಾಂ ಹೇಳಿ ಯಾರು ಹಾಂ ಕಾರ್ ಬೇಕಿತ್ತೆ ಎಲ್ಲಿಗೆ ಹೋಗಕ್ಕೆ ಚಾಮುನ್ ಚಾಮುಂಡಿ ಬೆಟ್ಟಕ್ಕೆ ಹಾಂ ಯಾವತ್ತ್ಗೆ ಬೇಕು ನಿಮಗೆ ನಾಳೆಗೆ ಎಷ್ಟು ಹೊತ್ತಿಗೆ ಹತ್ತು ಗಂಟೆ ಒಳಗೆ ಬೇಕೇ ಎಷ್ಟು ಜನ ಇದ್ದೀರ ಎಷ್ಟು ಜನ ಇದ್ದೀರ ನೀವು ಹಾಂ ಸರಿ ಆಯಿತು ಹಾಂ ಹಾಂ ಹಾಂ ಸರಿ ಚಾರ್ಜು ಆಗುತ್ತೆ ಒಂದು ದಿನಕ್ಕೆ ಎರಡು ಸಾವಿರ ಆಗುತ್ತೆ ಒಂದು ದಿನಕ್ಕೆ ಎರಡು ಸಾವಿರ ಆಗುತ್ತೆ ನೋಡೋಣ ನೀವು ಬ ನೀವು ಬನ್ನಿ ಆಮೇಲೆ ಮಾತು ಮಾತಾಡಿದ್ರೆ ಆಯ್ತು ಎಷ್ಟು ಆಗುತ್ತೆ ಕೊಟ್ರೆ ಹಾಂ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಅಷ್ಟಾದರೆ ನಮಗೆ ಗೀಟೋದಿಲ್ಲ ನೋಡಿ ಹಾಂ ಆಯಿತು ಒಳ್ಳೆ ಡೇವರ್ ಡ್ರೈವರೇ ಕಳಿಸ್ತೀವಿ ಸೇಫಾಗೆ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕಂಡ್ ಬರ್ತೀವಿ ಅದ್ರ ಬಗ್ಗೆಯೆಲ್ಲ ಯೋಚನೆ ಮಾಡಬೇಡಿ ಹಾಂ ಸರಿ ಆಯಿತು ಮಾಡ್ತೀವಿ ನೀವು ಎಷ್ಟು ಹೊತ್ತಿಗ್ ಎಷ್ಟು ಹೊತ್ತಿಗ್ ಬೇಕು ಅಂತ ಹೇಳಿದೀರಾ ನಾಳೆ ಒಂಬತ್ತು ಗಂಟೆ ಅಷ್ಟ್ರ ಒಳಗೆ ಅಲ್ಲವೇ ಕಳ್ಸಿ ಕೊಡ್ತೀವಿ ಏನಿಲ್ಲ ಹಾಂ ಸರಿ ಸರಿ ಆಯಿತು ಕಳ್ಸಿ ಕೊಡ್ತೀವಿ ಹಾಂ ಚಾರ್ಜ್ ನಾಳೆ ಹೇಳ್ತಾರೆ ಬಿಡಿ ನಾಳೆ ಹೇಳ್ತಿವಿ ನಾಳೇನೆ ಕೊಡಿ ಹಾಂ ಆಯಿತು ಹಾಂ